ಹಲೋ ಮೈಸೂರ್ ಕಾಫೀ ಹೌಸ್ ಹೋಟೆಲ್ ಅಲ್ಲವಾ ನಮಸ್ಕಾರ ನಮಗೆ ಇಂದು ಮಧ್ಯಾಹ್ನ ಊಟ ಬೇಕಾಗಿತ್ತು ಅದಕ್ಕಾಗಿ ಆರ್ಡ್ರು ಮಾಡಬೇಕಿತ್ತು ಚಪಾತಿ ಊಟ ಬೇಕಾಗುತ್ತದೆ ನಾಲ್ಕು ಊಟ ಬೇಕಾಗುತ್ತೆ ಅದರ ಹಣವನ್ನು ಆನ್ಲೈನ್ ಮೂಲಕ ಪಾವತಿಸ್ತೇನೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಾನು ಹೇಳುವ ವಿಳಾಸಕ್ಕೆ ಊಟವನ್ನು ಕಳುಹಿಸಿ ಕೊಡಿ ವಿಳಾಸ ಹೇಳ್ತಾಯಿದ್ದೇನೆ ಗಜಾನನ ಹಿರೇಮಠ ಲೋಹಿಯ ನಗರ ಎರಡನೇ ತಿರುವು ಜೋಗ ರಸ್ತೆ ಸಾಗರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಎರಡು ಸೊನ್ನೆ ಐದು ಏಳು ಎಂಟು ದಯಮಾಡಿ ಸಮಯಕ್ಕೆ ಸರಿಯಾಗಿ ಕಳ್ಸಿ ಕೊಡಿ ಧನ್ಯವಾದಗಳು